ಮನೆಯಾಗ ತೋಟ ಮಾಡೋದಂದ್ರೆ ಸ್ವಲ್ಪ ದುಬಾರಿ ಏನೂ ಅಲ್ಲ ಅದು ಅಂಥ ಪರಿ ಏನೂ ದುಬಾರಿ ಅನ್ಸಂಗಿಲ್ಲ ಇನ್ನು ಹೊಲದಾಗ ಬೋರ್ ಹಾಕಿಸಿ ಕರೆಂಟ್ ತಗೊಂಡು ಅಲ್ಲೇನು ತೋಟ ಮಾಡೋದು ಇರತ್ತೆ ನೋಡಿರಿ ಮತ್ತು ಅಲ್ಲಿ ಸಲ್ಪ ಆಳು ಬೇಕಾಗ್ತವೆ ಆಮೇಲೆ ಮತ್ತು ಕರೆಂಟಿಗೆ ರೊಕ್ಕ ಖರ್ಚು ಮಾಡಬೇಕು ಮತ್ತು ನಾವು ನೀರು ಬೀಳುತ್ತೋ ಇಲ್ವೋ ಬೋರ್ ಹಾಕ್ಸೋ ಮುಂದೆ ಅದರದು ಖರ್ಚು ಮತ್ತು ಅಷ್ಟೇ ಅಲ್ದೇನಾ ಮತ್ತು ಹೊಲ ಇದ್ರೆ ತೋಟದಾಗ ಅಂದ್ನೆಪ್ಪ ಅಂದ್ರೆ ಮತ್ತೆ ಭೂಮಿ ಜಾಸ್ತಿ ಆಗುತ್ತೆ ಒಬ್ರು ಮಾಡಕ್ಕೆ ಆಗಂಗಿಲ್ಲ ಅಲ್ಲಿ ಆಳು ಬೇಕಾಗ್ತವೆ ಹಂಗೆ ಒಬ್ಬೊಬ್ಬರು ಮಾಡ್ತೀವಿ ನಾವು ಅಂದ್ರೆ ತೋಟದ ಕೆಲಸ ಹಂಗೆ ಅಲ್ಲರೀ ಬೇಕಾದಷ್ಟು ಕೆಲ್ಸ ಇರ್ತವೆ ಕಳೆ ಅಂತದ್ ಇರ್ತೈತಿ ಮತ್ತು ಬಿತ್ತನೆ ಅಂತಂದೇಳಿ ಇರ್ತೈತಿ ಅದನ್ನು ತೆಗಿಯೋದ್ ಇರ್ತೈತಿ ಮತ್ತು ಅವ್ನ ಶಿವ್ಡು ಕಟ್ಟು ಅದನ್ನು ಮಾಡು ಮತ್ತು ಮಾರ್ಕೆಟ್ಗೆ ಹೋಗಿ ಹಾಕಿ ಬಾರೋ ಹಿಂಗ ಹಿಂದೆ ಅದ್ರ ಹಿಂದ ಹಂಗೆ ಕೆಲ್ಸ ಇದ್ದೇ ಇರ್ತವೆ ಮತ್ತು ಬಿಟ್ರೆ ಹಂಗೆ ಬಿಟ್ರೆ ಒಂದಿನ ತಗದು ಒಂದಿನ ತಡ್ದು ತಗಿತೀನಿ ತಡಿ ಅನ್ನೋಕ್ನು ಬರಾಂಗಿಲ್ಲ ಒಣಗ್ ಹೋಗ್ ಬಿಡ್ತವೆ ಇಲ್ಲ ಬಲ್ತು ಬಿಡ್ತವೆ ಏನಾರೂ ತರಕಾರಿ ಹಾಕಿದ್ವಿದಿದ್ರೆ ಈ ಥರ ಹಿಂಗಾದ್ನ್ಯಪ್ಪ ಅಂದ್ರೆ ಮತ್ತೆ ಅಲ್ಲಿ ಹೊಲದಾಗ ಅದು ತೋಟದಾಗ ಅಷ್ಟೇ ಹೆಚ್ಗೆ ಭೂಮಿ ತಗೊಂಡು ಮಾಡಿದ್ನ್ಯಪ್ಪ ಅಂದ್ರೆ ಮತ್ತೆ ಆಳು ಕಾಳು ಬೇಕಾಕ್ಕವೆ ಮತ್ತೆ ಆಳಿಗೆ ಕೂಲಿ ಕೊಡಬೇಕು ಈಗ ನೋಡಿದ್ನ್ಯಪ್ಪ ಅಂದ್ರೆ ಕೂಲಿನೂ ಭಯಂಕರ ದುಬಾರಿ ಐತಿ ಮನೆ ಅಲ್ಲಿ ಮಾಡೋದು ದುಬಾರಿ ಆಗತ್ತೆ ಬಟ್ ಮನೆ ಹತ್ತಿರ ಏನು ರೀ ನೆಡಿತೈತೆ ರೀ ನಾವೇ ಮಾಡಿ ಬಿಡ್ಬೋದು ಮನೆ ಹತ್ತಿರ ಆದ್ನ್ಯಪ್ಪ ಅಂದ್ರೆ ಏನೂ ಇರಂಗಿಲ್ಲ ರೀ ನಮ್ಮ ನಾವೇ ಒಂದು ಸೊಲ್ಪ ಗುದ್ದಲಿ ಸಲ್ಕೆ ತಗೊಂಡು ಸೊಲ್ಪ್ ಭೂಮಿ ಹದ ಮಾಡ್ಕೊಬೇಕಾಗತ್ತೆ ಮೊದಲು ಒಂದು ಸೊಲ್ಪ ಏನು ಒಂದು ಸಲ್ಪ ದಿನಾ ಗುದ್ದಲಿ ಸಲ್ಕೆ ತಗೊಂಡು ಅವು ಮಣ್ಣು ಒಂದು ಸ್ವಲ್ಪ ನೆಲ ಒಂದು ಸಲ್ಪ ಅಗದು ಒಂದು ಸಲ್ಪ ನೀರು ಬಿಟ್ಟು ಒಂದು ಸಲ್ಪ ಹದ ಮಾಡಿಕೊಂಡು ಆಮೇಲೆ ನಾವು ಏನಾರೂ ಹಾಕೊಬೋದು ಮನೆಯಾಗ ಒಂದಿಷ್ಟು ಬದ್ನಿಕಾಯಿ ಅಂಥ ಒಂದಿಷ್ಟು ಬೀಜನ ನಾವು ಕೈಲೇ ಊರ್ಕೊಂಬಿಡ್ತೀವಿ ಆ ಬೀಜ ಆದ್ನ್ಯಾಪ್ಪ ಅಂದ್ರೆ ಇಲ್ಲ ಮನೆ ಹತ್ತಿರ ಅಂದ್ರೆ ಏನೂ ದೂರಲ್ಲ ಬಾರಲ್ಲ ಇಲ್ಲೇ ಇಷ್ಟೇ ಆದ್ನ್ಯಪ್ ಅಂದ್ರೆ ನಾವೇ ಒಂದು ನಾಲ್ಕು ನಾಲ್ಕು ಬೀಜ ಊರಿನ್ಯಪ್ಪ ಅಂದ್ರೆ ಮನೆಗೆ ಸಾಕಕೈತಿ ನಾವೇನು ಹೋಗಿ ಕೊಡಬೇಕಪ್ಪ ಆದ್ರೆ ಇಂತ್ರಾಗ ಲಾಭ ತಗೊಬೇಕಪ್ಪ ಅನ್ನಂಗಿಲ್ಲಲ್ಲ ಇಲ್ಲೇ ಮನೆ ಹತ್ರ ನಮ್ಮ ಮನೆ ಬಳ್ಕಿಗೆ ಬೇಕಾಗವು ಒಂದಿಷ್ಟು ಬದ್ನಿಕಾಯಿ ಹಾಕೊಬೋದು ಹಂಗೆ ಟಮಾಟೆ ಹಣ್ ಹಾಕೊಬೋದು ಹಸೆಮೆಣ್ಶಿನ್ಕಾಯಿ ಗಿನಿ ಹಾಕೊಬೋದು ಆಮೇಲೆ ಮತ್ತೊಂದಿಷ್ಟು ಹೂವಿನ ಗಿಡ ಹಾಕೊಬೋದು ನಾವು ದೇವರಿಗೆ ಏರಿಸಕ್ನ ದಿನ ಬೆಳಗ್ಗೆ ಮುಂಜಾನೆದು ಪೂಜೆ ಮಾಡಕ್ಕ ಹೂವು ಆಗ್ತವು ಮನೆಯಾಗೆನ ಬೇಕಾದ್ನ್ಯಪ್ಪ ಅಂದ್ರೆ ಇಟ್ಕೊಬೋದು ಹ್ಞೂ ಬೇಡಪ್ಪ ಅಂದ್ನ್ಯಪ್ಪ ಅಂದ್ರೆ ಇಲ್ಲೇ ಒಂದು ನಾಲ್ಕು ಮನೆ ಪರಿಚಯ ಆದ್ನ್ಯಪ್ಪ ಅಂದ್ರೆ ಅವನ್ನ ಕಟ್ಟಿಕೊಟ್ನ್ಯಪ್ಪ ಅಂದ್ರೆ ಏನೋ ಮೊಳಕ್ಕೆ ಹತ್ತು ರೂಪಾಯಿ ಕೊಡುವಲ್ರಕ್ಕ ಅವರು ದಿನ ಒಂದು ಐವತ್ತು ಅರ್ವತ್ತು ರೂಪಾಯಿ ಅದರ್ದು ಆಗತ್ತೆ ಇವು ತರಕಾರಿ ಮತ್ತು ಅವು ಬದ್ನಿಕಾಯಿ ಅಂಥ ಇವ್ನಂತ ಹಾಕಿದ್ನ್ಯಪ್ಪ ಅಂದ್ರೆ ಅವು ಬಂದಿರ್ತವೆ ಅವು ಒಂದೊಂದು ದಿನ ಒಂದೊಂದು ತರಕಾರಿ ಬರುವಲ್ವಕ ಅವು ಮನಿಗೆ ಆಗ್ತವೆ ಇನ್ನು ನಮ್ಮ ಮನೆ ಹತ್ರ ಮಾಡೋದು ಅಷ್ಟೇನೂ ದುಬಾರಿ ಅಲ್ಲ ಅವೇನ್ನು ಮತ್ತು ನಾವು ಇದನ್ನು ಹಾ ಇದನ್ನು ಹಾಕಿದ್ವಿ ಅಂತ ತಿಳ್ಕೋರಿ ಕೊಳ್ತಿರ್ತವೆ ಮನೆ ಮುಂದೆ ಮನ್ಯಾಗೇ ಅವು ಇವು ಟಮಾಟೆ ಹಣ್ ಅಂಥ ಅವು ಬದ್ನಿಕಾಯಿ ಅಂಥ ಅವೆಲ್ಲ ಕೊಳ್ತಿರ್ತವಲ್ಲ ಅವನ್ನ ಅಲ್ಲೇ ಹೊಲಕ್ಕೆ ಇದು ಹೊಲಕ್ಕೆ ಅಂತೀನಿ ನೋಡಿ ಮನೆ ಮುಂದೆ ಕಂಪೌಂಡಿಗೆ ಹಾಕಿದ್ನ್ಯಪ್ಪ ಅಂದ್ರೆ ಕಂಪೌಂಡ್ನ್ಯಾಗ ಹಾಕಿದ್ನ್ಯಪ್ಪ ಅಂದ್ರೆ ಅವ ಕೊಳ್ತು ಅಲ್ಲೇ ಗೊಬ್ಬರಾಗಿ ಅದು ಬೂ ಇವು ಬೀಜ ಇರ್ತವೆ ಅದ್ರಾಗ ಹುಟ್ಕ್ಯಂಡಿರ್ತವೂ ಹಿಂಗೆ ನಡಿತದೆ ಟಮಾಟೆ ಹಣ್ಣನು ಕೊಳೆತಿರ್ತೈತಲ್ಲ ಹಂಗೆ ಹಾಕಿದ್ನ್ಯಪ್ಪ ಅಂದ್ರೆ ಅಲ್ಲೇ ಹಾಕಿದ್ನ್ಯಪ್ಪ ಅಂದ್ರೆ ಅದು ಬೀಜದಾಗ ಹುಟ್ಕ್ಯಂತವ್ ಅವು ಮನೆ ಹತ್ರ ಮಾಡೋದು ಸುಲಭ ಅದ ಇನ್ನೂ ಹೇಳ್ಬೇಕು ಅಂದ್ನ್ಯಪ್ಪ ಅಂದ್ರೆ ನಾವು ಯಾಕಂದರಪ್ಪ ಮನೆ ಹತ್ರನೆ ಇರ್ತೀವಿ ಸ್ವಚ್ಛ ಮಾಡ್ಕೊಂತ ಇರ್ಬೋದು ನಾವು ಏನು ಕಸ ಕಡ್ಡಿ ಬಿತ್ತಪ್ಪ ಅನ್ಯಪ ಅಂದ್ರೆ ತೆಗದು ಎತ್ಯಾಕದ ಹೋಗ್ತ ಬರ್ತ ನೋಡಿಕೊಂತ ಇರ್ತೀವಿ ಮನೆಯಾಗ ಇನ್ನು ಅಲ್ಲಿಗೆ ಹೋದ್ನ್ಯಪ್ ಅಂದ್ರೆ ಹೋಗ್ ಬಿಡಪ್ಪ ದೂರ ಆಗತ್ತೆ ತೋಟ ಎಲ್ಲಿ ಹೋಗೋದು ಏನು ಮಾಡೋದು ಅಂತ ಅಂದೇ ಅಂತೀವಿ ಆದ್ರೆ ಮನೆ ಹತ್ರ ಆದ್ನ್ಯಪ್ಪ ಅಂದ್ರೆ ಏನೂ ಅನ್ಸಂಗಿಲ್ಲ ಅದು ಮಾಡ್ಬೋದು ಅಲ್ಲೇ ಆದ್ನ್ಯಪ್ಪ ಅಂದ್ರೆ ಮತ್ತು ಗೊಬ್ಬರ ಹಾಕ್ಬೇಕು ಬರ್ಬಕು ಇದು ತೋಟ ಮಾಡಿದ್ನ್ಯಪ್ಪ ಅಂದ್ರೆ ಬೋರ್ ಹಾಕಿಸಿ ನೀರು ಕಟ್ಟೋದ್ ಅದು ಇದು ಅಂತಂದು ಹೇಳಿ ಭಾಳ ಇರ್ತೈತೆ ಅಲ್ಲಿ ಕೆಲಸ ಆಮೇಲೆ ಅಲ್ಲಿ ಕೂಲಿ ಕೂಲಿಕಾರ್ ಬೇಕಾಗೆ ಆಕಾರ ಆಳು ಇರ್ಲಾರ್ದಂದ್ರೆ ಕೆಲಸ ಆಗಂಗೆ ಇಲ್ಲ ಒಬ್ಬರು ಮಾಡ್ತೀವಿ ಅಂದ್ನ್ಯಪ್ಪ ಅಂತ ತ್ವಾಟದ ಕೆಲಸ ಅಂದ್ರೆ ಹಂಗ ಅಲ್ಲ ಅಲ್ಲಿ ಸಲ್ಪ ಯಾ ಎಷ್ಟು ಮಾಡಲ್ವಕ್ ನಾವು ನಾಲ್ಕು ಎಕರೆನ ಮಾಡ್ವಲೇಕ ಈ ಇಟ ಮಾಡಿದ್ರೂನೂ ಬರೆ ಒಂದು ಎಕರೆ ಮಾಡ್ವಲೇಕ ಮತ್ತು ಬೇಕಾಕ್ಕರ ಕೂಲಿ ಆಳು ಇಲ್ಲೇ ಆದ್ರೆ ಮನೆ ತಗ ಮನೆ ಪೂರ್ತಿಯಾಕ ಮಾಡ್ಕೊಳ್ಳೊದಲ್ಲ ನಾವು ನಡಿತೈತಿ ಹಂಗ ಅವು ಗಿಡ ಇದು ಆದ್ರೆ ಮತ್ತು ಬೇರೆದು ಊರೋದಪ್ಪ ನಾವು ಬೀಜನ ಮತ್ತು ಚೌಳಿಕಾಯಿ ಹಾಕ್ಕೊಬೋದು ಅವ್ನ ತೆಗಿಯೋದು ಮತ್ತು ಬೇರೆ ತರಕಾರಿ ಹಾಕೋದು ಇಲ್ಲ ಅಂದ್ನ್ಯಪ್ಪ ಅಂದ್ರೆ ಹಣ್ಣಿನ ಗಿಡ ಗಿಡದ ಹಾಂಗೆ ಹಣ್ಣಿನ ಗಿಡನೂ ಹಾಕ್ಬೋದು ನಾವು ಈಗ ಚಿಕ್ಕೂ ವ್ ಅವ್ನರೂ ಹಾಕ್ಬೋದು ಮನೆ ಹತ್ರನ ಇರ್ತಾವೆ ಬಿಡ್ಸಕ್ಕೆ ಯಾರೂ ಬೇಕಾಗಂಗಿಲ್ಲ ನಾವೇ ಬಿಡ್ಸ್ಕತಿವಿ ಆಮೇಲೆ ದಾಳಂಬ್ರಿ ಹಣ್ಣಿನ ಗಿಡನೂ ಹಾಕ್ಬೋದು ಹ್ಞೂ ಒಂದೊಂದು ಗಿಡ ಹಾಕಿದ್ರೆ ಅವಾರ ಗಿಡ ಆಕವ್ ಮನೇಗೆ ತಿನ್ನಕ್ಕೆ ಅಂದ್ನ್ಯಪ್ಪ ಅಂದ್ರೆ ಇನ್ನು ಬಿಡಪ್ಪ ನಾವು ಅದ್ರ್ಲಿಂದ ತಗೊಂಡು ಹೋಗಿ ಮಾರ್ಕೆಟಿಂಗ್ ಮಾಡಿ ನಾವು ಲಾಭ ಗಳಿಸ್ಬೇಕ ಅನ್ನಂಗೆ ಇರಂಗಿಲ್ಲಲ್ಲ ಬೀಜದೊಂದು ಖರ್ಚು ನಮಗೆ ಆಮೇಲೆ ನಾವೇ ಕೇರ್ ತಗೊಂತಿರ್ತೀವಲ್ಲ ನಮ್ಗೇನು ಕೂಲಿ ಕೊಡ್ತ್ರ ಮನೆಯಾಗ ಮಾಡ್ತಿರ್ತೀವಿ ನಾವು ಮನೆನಾರೂ ಆದ್ರೆ ನೆಡ್ದ್ ಹೋಗ್ಬಿಡ್ತೈತಿ ಅಷ್ಟೇನೂ ದುಬಾರಿ ಅನ್ಸಂಗಿಲ್ಲ ಮನೆ ಹತ್ರ ಮಾಡೋದ್ ಅಂದ್ನ್ಯಪ್ಪ ಅಂದ್ರೆ ಸಸಲ್ಪ ಮಾಡ್ತೀವಲ್ಲ ನಡಿತೈತಿ ಮನೆಯಾಗ ಮಾಡೋದಂದ್ರೆ ಗು ಮತ್ತು ಮನೆನಾರೂ ಮಾಡಿದರೆ ಮತ್ತು ಏ ಇದನೇನು ಮಾಡೋದ್ ಬಿಡು ನಾವು ಅಂತ ಅಂದೇಳಿ ಅಂದ್ನ್ಯಪ್ಪ ಅಂದ್ರೆ ಎಲ್ಲನು ಕಷ್ಟನೇ ಮತ್ತೆ ಎಲ್ಲಿನ್ ಮಾಡ್ಕೊಂತ ಕುಂದ್ರನ ಹೋಗ್ಲಿ ಆಚೆ ಕಡೆಗೆ ಅಂತಂದೇಳಿ ಬಿಟ್ನ್ಯಪ್ಪ ಅಂದ್ರೆ ಯಾವ್ದೂನು ಆಗಂಗಿಲ್ಲ ಕೈಲೆ ಕೈ ಕೆಸ್ರು ಆದ್ರೆ ಬಾಯಿ ಮೊಸರು ರೀ ಯಾವ್ದಾರೂ ಆಗಲಿ ನಾವು ಮೈ ಬಗ್ಗಸಿ ದುಡದ್ರೆ ಏನಾರೂ ಒಂದು ಆಗತ್ತೆ ಇಲ್ಲ ಬಿಡಪ್ಪ ಎಲ್ಲನೂ ನಾವು ಕೊಂಡೇ ತಿಂತೀವಿ ಅಂದ್ನ್ಯಪ್ಪ ಅಂದ್ರೆ ಮತ್ತೆ ಮಾಡ್ಬೇಕಾಗತ್ತೆ ನಾವು ಕೊಂಡು ತಿಂತೀವಿ ಅಂದ್ರೆ ಮತ್ತು ಹೇಳ್ಬೇಕಂದ್ರೆ ಹಂಗತ್ತೇ ಅಲ್ಲಿ ಮಟ ಹೋಗಿ ಕೆಲಸ ಮಾಡಿ ಬಂದು ಮನ್ಯಾಗ ಮಾಡೋದ್ ಅಂದ್ರೆ ಕಷ್ಟಾಗ ಇರ್ತೈತಿ ನಮಗೆ ಇಲ್ಲೇ ಮನೆ ಹತ್ರ ಅಂದ್ನ್ಯಪ್ಪ ಅಂದ್ರೆ ಮನ್ಯಾಗ ಹೋಗ್ತ ಬರ್ತ ನೋಡ್ಕೊಂತ ಇರ್ಬೋದು ಹೊರ ಕಟ್ಟೆ ಕುಂತಾಗ ಒಂದು ಸಲ ನೋಡ್ಬೋದು ಆಮೇಲೆ ಮತ್ತೆ ಮನ್ಯಾಗಿನ ಬ್ ಮಂದಿ ಇರ್ತಾರೆ ಅವರೂ ನೋಡ್ತಿರ್ತಾರೆ ನಾವು ನೋಡ್ತಿರ್ತೀವಿ ಏನಾದ್ರು ಬೇಕಾತು ಅಂದ್ನ್ಯ ಪ್ಪ ಅಂದ್ರೆ ನಾವೇ ಹೋಗ್ಬಕು ಅನ್ನೋದ್ ಏನೂ ಇರಂಗಿಲ್ಲ ಬೇರೆ ಯಾರನೂ ಬಂದು ಮಾ ಹೇಳಿದ್ನ್ಯಪ್ಪ ಅಂದ್ರೆ ಹುಡ್ರನ್ನಾರ ಹೇಳಿದ್ನ್ಯಪ್ಪ ಅಂದ್ರೆ ಏ ಒಂದು ಸಲ್ಪ್ ನೀರು ಬಿಡಪ್ಪ ಗಿಡಕ್ಕೆ ಅಂದ್ನ್ಯಪ್ಪ ಅಂದ್ರೆ ನೀರು ಬಿಡ್ತಾರ ಈಗ ಅಲ್ಲಿ ಮಟ ನಾವು ಹೋಗಿ ಮತ್ತೆ ದೂರ ದಾರೆಗ ಹೋಗಿ ಅಲ್ಲಿ ಹೊಲಕ್ಕೆ ಓ ತ್ವಾಟ್ಕೆ ಹೋಗೆ ಮಾಡಿರಿ ಅಂದ್ನ್ಯಪ್ಪ ಅಂದ್ರೆ ಮತ್ತು ಹೋ ಅದಕ್ಕಾಗಲಿ ಮೀಸ್ಲು ಇಡ್ಬೇಕಾಗತ್ತೆ ನಾವು ಟೈಮಿಂಗ ಇಲ್ಲೇನು ಟೈಮ ಅದಕ್ಕಾಗಲಿ ಮೀಸ್ಲು ಇಡೋ ಅವಶ್ಯಕತೆ ಏನೂ ಇರೋಲ್ಲ ಅನಿಸತ್ತೆ ಕಾಂಪೌಂಡ್ನ್ಯಾಗ ಇಲ್ಲೇ ನಮಗೆ ಏಟ್ ಬೇಕು ಅಷ್ಟ್ರಾಗ ಮಾಡ್ಕೊಂಡು ಇರ್ತೀವಲ್ಲ ನಾವು ಹಾಗೇನ ಇನ್ನೊಬ್ಬರು ಬೇಕು ಅಂತ ಅಂದೇಳಿ ಆನಿಸಂಗಿಲ್ಲ ಮನೆಯಾಗ ಯಾರೋ ಒಂದು ಒಬ್ಬರು ಯಾರು ಮನ್ಯಾಗ ಕೆಲಸ ಮಾಡಿದ್ರೂನು ಈಚೆ ಕಡಿಗೆ ಒಬ್ಬರು ಮಾಡಿಬಿಟ್ರೆ ನೆಡದೇ ಹೋಗ್ಬಿಡ್ತೈತಿ ಅವ್ರೂನು ಮನೆಯಾಗ ನಾವು ಒಬ್ರೇ ಮಾಡ್ಕಂಡೂನು ಹೋಗುದು ಏನೂ ಇಲ್ಲೇ ಮನ್ಯಾಗ ಮುಂದೆ ಅಲ್ಲೇ ಅಂತಂದು ಹೇಳ್ ಅಂದ್ನ್ಯಪ್ಪ ಅಂದ್ರೆ ಇನ್ನೇನು ಸ್ವಲ್ಪ ಮನೆ ಹತ್ರ್ ಅಂದ್ನ್ಯಪ್ಪ ಅಂದ್ರೆ ನಾಯಿ ಹಂದಿ ಅಂಥಾವು ಇಂಥಾವು ಗುರ್ಯಾಡ್ತಿರ್ತವೆ ಅದಕ್ಕೆ ನಾವು ಒಂದು ಸಲ್ಪ ಮರೆ ಮಾಡ್ಬೇಕಾಗತ್ತೆ ಇಲ್ಲ ಮುಳ್ಳು ತಂದ್ರೆ ಹಚ್ಬೇಕು ಇರಲಿಲ್ಲ ಅಂದ್ನ್ಯಪ್ಪ ಅಂದ್ರೆ ಒಂದು ಸಲ್ಪ ಎತ್ತರಾಗಿ ತಗಡಾರೂ ಬಡಿಬೇಕಾಗತ್ತೆ ಇಲ್ಲ ಅಂದ್ನ್ಯಪ್ಪ ಅಂದ್ರೆ ಕಾಂಪೌಂಡ್ ಥರ ಮಾಡಿ ಅದು ಕಾಂಪೌಂಡ್ ಒಳಗೆ ಬೆಳಸ್ಬೇಕಾಗತ್ತೆ ಇಲ್ಲ ಹಾಂಗೆ ಬಿಟ್ವಿ ಅಂದ್ನ್ಯಪ್ಪ ಅಂದ್ರೆ ಮತ್ತೆ ಎಲ್ಲ ತುಳಿದಾಡಿ ಪಳ್ದಾಡಿ ಗುರ್ಯಾಡಿ ಕೆಟ್ಟು ಕೆಡಿಸ್ ಬಿಡ್ತವೆ ಹಂಗೆ ಮಾಡಕ್ಕೆ ಹೋಬಾರ್ದು ಫಸ್ಟಿಗೆ ಒಂದು ಸಲ್ಪ ನಾವು ಮರೆ ಮಾಡ್ಕೊಂಡು ಒಂದು ತಟ್ಕ ಎಲ್ಲನು ಏನೂ ಬರ್ಲಾರ್ದಂತಗ ಮಾಡ್ಕ್ಯಂಡ್ನ್ಯಪ್ಪ ಅಂದ್ರೆ ಮಾಡ್ಬೋದು ಇಲ್ಲ ನಾವು ಏನು ಮಾಡ್ಲಾರ್ದೆ ಬರೇ ನೆಲ ಹದ ಮಾಡ್ಕೊಂಡು ಬಿತ್ತು ನೀ ಬೀಜ ನಟ್ವಿಯಪ್ಪ ಅಂದ್ನ್ಯಪ್ಪ ಅಂದ್ರೆ ಗಿಡ ಒಂದು ಸಲ್ಪ ಮ್ಯಾಲ್ ಬಂದು ಅದ್ರಾಗೇನ ಅವು ಇವು ಗುರ್ಯಾಡಿ ಎಲ್ಲ ಕೆಡಿಸ್ ಇಟ್ಬಿಡ್ತವೆ ಈಗ ನಾವು ಮಾಡಿದ್ದನ್ನು ಸಾರ್ಥಕ ಹಂಗೆಯಿಲ್ಲ ಏನಪ್ಪ ನಾವು ಏನಾರೂ ಕೆಲಸ ಮಾಡ್ತೀವಪ್ಪ ಅಂದಮೇಲೆ ಅದು ಸಾರ್ಥಕ ಆಗಿರ್ಬೋಕು ಹಂಗತೆ ಮಾಡ್ಬೇಕು ಅದನ್ನು ಬಿಟ್ಬಿಟ್ಟು ನಾವು ಖರ್ಚು ಮಾಡ್ತೀವಿ ಬರೆ ಖರ್ಚು ಮಾಡ್ತೀವಿ ಅಂತಂದೇಳಿ ಮಾಡಿದ್ನೆಪ್ಪ ಅಂದ್ರೆ ಅದ್ರ ಫಲ ತಿನ್ನೋದ್ ಯಾವಾಗ ನಾವು ಅದಕ್ಕೆ ಅದಕ್ಕೆ ತಕ್ಕಂಗೆ ಮಾಡ್ಬಕಾಗತ್ತೆ ಏನಾರ ಒಂದು ಸೊಲ್ಪ ತಗಡು ಗಿಗಡು ಬಡ್ಕಬೇಕು ಇರಲಿಲ್ಲ ಅಂದ್ನ್ಯಪ್ಪ ಅಂದ್ರೆ ಒಂದು ಇಟ ಮುಳ್ಳು ತಂಬಂದು ಮು ಇಲ್ಲ ತಂತಿ ಬೇಲಿನಾರೂ ಹಾಕೋಬೇಕು ಮುಳ್ಳು ತರ್ಬೇಕು ಇರಲಿಲ್ಲ ಅಂದ್ರೆ ಏನಾರೂ ಒಂದು ಮಾಡಿ ಮರೆ ಮಾಡಿ ಮಾಡ್ಬೇಕು ನೋಡಿರಿ